ಸರ್ ನಮಸ್ಕಾರ ಹೇಳಿ ಸರ್ ಸರ್ ಹೌದು ಪ್ರಮೋದೆ ಮಾತಾಡ್ತಿರೋದು ಹೇಳಿ ಸರ್

ಸರ್ ಈಗ ಮೈಸೂರು ನಿಮಗೆ ತೋರಿಸ್ಬೇಕು ಟೂರಿಸ್ಟ್ ಸ್ಪಾಟ್ಗಳ ಬಗ್ಗೆಯೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಟೂರಿಸ್ಟ್ ಗೈಡ್ ಥರ ಬರಬೇಕಾ ಇಲ್ಲ ಬರಿ ನಿಮಗೆ ವೆಹಿಕಲ್ ಅರೆಂಜ್ ಮಾಡಿದರೆ ಸಾಕಾ ಸರ್ ಐಡಿಯಾ ಇಲ್ಲ ಹಾಂ ಹಾಂ ಸರಿ ಸರಿ ಸರಿ ಸರ್ ನೀವು ಎಷ್ಟು ಜನ ಬರ್ತೀರಾ ಹನ್ನೆರಡು ಜನ ಬರ್ತೀರ ಸರ್ ಯಾವಾಗ ಬರ್ತೀರಾ ಸರ್ ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರಾ ಓಕೆ ಸರ್ ಸರ್ ಮೈಸೂರಲ್ಲಿ ನಿಮಗೆ ನೋಡಲಿಕ್ಕೆ ತುಂಬ ಸ್ಥಳಗಳಿದ್ದಾವೆ ಎಲ್ಲರೂ ಮೈಸೂರು ಅಂದ ತಕ್ಷ್ಣ ಬರಿ ಮೈಸೂರು ಪ್ಯಾಲೇಸ್ ಅಂದ್ಕೊಂಡು ಸುಮ್ನಾಗೋಗ್ತಾರೆ ಮೈಸೂರು ಪ್ಯಾಲೇಸ್ ಇದೆ ತಿರ್ಗ ಆರ್ಟ್ ಗ್ಯಾಲ್ರಿ ಇದೆ ಜಗನ್ಮೋಹನ ಪ್ಯಾಲೇಸ್ ಇದೆ ಲಲಿತ ಮಹಲ್ ಇದೆ ಇನ್ನು ಮೈಸೂರು ಝೂ ಇದೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋರು ಹೋಗ್ತಾರೆ ಅದುಬಿಟ್ಟು ನಾವು ಆಚೆ ಹೋಗ್ತೀವಿ ಅಂದರೆ ಮೈಸೂರಿಗೆ ಬಂದಾಗ ಕೆ ಆರ್ ಎಸ್ ನೋಡದೆ ಹೋಗಂಗಿಲ್ಲ ಕೆ ಆರ್ ಎಸ್ಸು ಇನ್ನು ಒಂದಷ್ಟು ದೇವಸ್ಥಾನ ನೋಡ್ತೀರ ಅಂತಂದರೆ ನಂಜನಗೂಡಿದೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ದೇಶದಲ್ಲೇ ಅತಿ ಎತ್ತರದ ಗೋಪುರ ಇರೋದಲ್ಲೇನೇ ಇನ್ನು ಮೈಸೂರು ಪ್ಯಾಲೆಸ್ ಒಳಗೋಗ್ತೀವಂದ್ರೆ ಅದರ ಒಳಗಡೆ ಒಂದು ಸರ್ಕಾರದ ಕಡೆಯಿಂದ ಮೈಸೂರು ಅರಮನೆಗೊಂದು ಎಂಟ್ರೆನ್ಸ್ ಇದೆ ಅದೇ ಥರ ಮೈಸೂರು ಪ್ಯಾಲೆಸ್ ಅವ್ರದೊಂದು ಆರ್ಟ್ ಗ್ಯಾಲರಿ ಇದೆ ಅದು ಮೈಸೂರು ಪ್ಯಾಲೆಸ್ ಕಮ್ ಪ್ರೀಮಿಸ್ಸೆಸ್ಸಲ್ಲೇ ಬರ್ತದೆ ಇಷ್ಟೆಲ್ಲ ಪ್ಲೇಸಸ್ ಇದೆ ಸರ್ ನಿಮಗೆ ಒಬ್ಬೊಬ್ಬರಿಗೆ ಸರ್ ಉಳ್ಕೊಳ್ಳೋದಕ್ಕೆ ಲಾಡ್ಜಸ್ ಎಲ್ಲ ಸಿಗುತ್ತೆ ಸರ್ ನಿಮಗೆ ಒಳ್ಳೊಳ್ಳೆಯ ಲಾಡ್ಜಸ್ಸು ಮಾಮೂಲಿ ಆರ್ಡ್ನರಿ ಬಜೆಟ್ ರೂಮಿಂದ ಹಿಡಿದು ಫೈವ್ ಸ್ಟಾರ್ ಹೋಟೆಲ್ವರೆಗೂ ಇದೆ ನೀವು ಲಲಿತ ಮಹಲಲ್ಲಿ ಸ್ಟೇ ಕೂಡ ಮಾಡ್ಬೋದು ಅದು ಮೈಸೂರು ಅರಸರು ಕಟ್ಸಿರೋ ಪ್ಯಾಲೆಸ್ಸೆ ಅದು ಈಗ ಗೌರ್ಮೆಂಟಲ್ಲೀ ಏನಿದೆ ಫೈವ್ ಸ್ಟಾರ್ ರೆಸಾರ್ಟ್ ಹೋಟೆಲ್ ಥರ ರನ್ ಮಾಡ್ತಾ ಇದೆ ಸರ್ ನೀ ಬೆಳಗ್ಗೆ ನೀವು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಎಲ್ಲ ನೋಡೋದಕ್ಕೆ ರಾತ್ರಿ ಎಂಟು ಗಂಟೆವರೆಗೂ ಆಗುತ್ತೆ ಸರ್ ರಾತ್ರಿಗೆ ಕೆ ಆರ್ ಎಸ್ ನೋಡ್ಕೊಂಡು ಲಾಸ್ಟ್ ಹೊರಡೋದು ಸೊ ಇದಕ್ಕೆ ನಮ್ಮದು ಸರ್ ಎಲ್ಲದಕ್ಕೂ ಎಂಟ್ರೆನ್ಸ್ ಟಿಕೆಟ್ ತಗೋಬೇಕು ಸರ್ ಮೈಸೂರು ಪ್ಯಾಲೇಸ್ಗೆ ಎಂಟ್ರೆನ್ಸ್ ಟಿಕೆಟ್ ತಗೋಬೇಕು ಆರ್ಟ್ ಗ್ಯಾಲ್ರಿಗೆ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು ಎಲ್ಲದಕ್ಕೂ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ ಸರ್ ಈಗ ನಿಮಗೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ ಎಂಟು ಗಂಟೆವರೆಗೂ ಇರೋದಕ್ಕೆ ಒಬ್ಬರು ಗೈಡ್ ನಾನು ಬರ್ತಿ ನಾನೇ ಬರ್ತೀನಿ ಜೊತೆಗೆ ನನಗೆ ಚಾರ್ಜಸ್ ಬಂದು ಫೋರ್ ಥೌಸಂಡ್ ರುಪೀಸ್ ಕೊಡಬೇಕಾಗುತ್ತೆ ಸರ್ ಒಂದಿನಕ್ಕೆ ಹಾಂ ಪರ್ ಡೇ ನಿಮಗೆಲ್ಲ ತೋರಿಸಿ ಅದೆಲ್ಲೆಲ್ಲಿ ಎಕ್ಸ್ಪ್ಲೈನ್ ಮಾಡಿ ತೋರ್ಸ್ಬೇಕು ಸರ್ ಒಂದು ದಿನದ ಕೂಲಿ ಸರ್ ಅದು ನಿಮಗೆಲ್ಲ ಸ್ಪಾಟ್ಸು ತೋರ್ಸ್ಬೇಕು ಎಲ್ಲೆಲ್ಲೇನೇನಿದೆ ಎಲ್ಲ ತೋರ್ಸ್ತೀನಿ ನಾನು ನಿಮಗೆ ಅದರ ವಿಶೇಷತೆಗಳೇನಿದೆ ಸರ್ ಸರ್ ಇಲ್ಲ ಸರ್ ಅದು ಒಂದಿನದ್ದದು ಮೈಸೂರಿನಲ್ಲಿ ಯಾರೂ ನಾಲ್ಕು ಸಾವಿರಕ್ಕೆ ಬರೋದಿಲ್ಲ ಐದು ಸಾವಿರಕ್ಕೆ ಕಮ್ಮಿ ಯಾರೂ ಇಲ್ಲ ನಾನೇ ಕಮ್ಮಿ ನಾಲ್ಕು ಸಾವಿರ ನೀವು ಬನ್ನಿ ಸರ್ ಅವತ್ತು ಬೆಳಗ್ಗೆ ಒಂದಿನ ಮುಂಚೆ ಕನ್ಫರ್ಮ್ ಮಾಡಿ ನನಗೆ ಒಂದು ಟೂ ಡೇಸ್ ಬಿಫೋರು ಲಾಸ್ಟ್ ಮೊಮೆಂಟಲ್ಲಿ ಬೇಕಾದ್ರೆ ಒಂಚೂರು ಹೆಚ್ಚುಕಮ್ಮಿ ಮಾತಾಡ್ಕೊಳ್ಳೋಣ ಸರ್ ಅದು ಕೆ ಆರ್ ಎಸ್ ಡ್ಯಾಮ್ ಸರ್ ಕೃಷ್ಣರಾಜ ಸಾಗರ ಅಂತ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಫಂಡಿಂಗ್ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅದನ್ನ ಕಟ್ಟಿದ್ದು ಅಂತ ಹೇಳ್ತಾರೆ ಸರ್ ಅವರಿಗೆ ಮುಂಚೆ ಇದ್ದಿದ್ದ ದಿವಾನರು ಅದನ್ನ ಪ್ರಪೋಸ್ ಮಾಡ್ತಾರೆ ವಿಶ್ವೇಶ್ವರಯ್ಯ ಮುಂಚೆ ಒಬ್ಬರು ದಿವಾನರು ಇರ್ತಾರೆ ಅವರು ಪ್ರಪೋಸ್ ಮಾಡ್ತಾರೆ ಡ್ಯಾಮ್ ಕಟ್ಟಬೇಕು ಅಂತ ವಿಶ್ವೇಶ್ವರಯ್ಯ ಅವರ ಕಾಲದಲ್ಲಿ ಅದು ಅವರು ದಿವಾನರಾಗಿದ್ದಾಗ ಅದಾಗುತ್ತೆ ಸರ್ ಕೆಲಸ ಶುರುವಾಗುತ್ತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಶುರುವಾಗಿ ಹಾಂ ಸರ್ ಹೇಳಿ ಸರ್ ಇದೆ ನಂಬರ್ ನನ್ನದು ನೋಟ್ ಮಾಡ್ಕೊಳ್ಳಿ ನಾನು ನಿಮಗೆ ವಾಟ್ಸ್ಆ್ಯಪಲ್ಲಿ ಶೇರ್ ಮಾಡ್ತೀನಿ ನಂಬರ್ ನನ್ನದು ಹಾಂ ಓಕೆ ಸರ್ ಓಕೆ ಸರ್ ಎಲ್ಲ ಒಳ್ಳೆ ಎಲ್ಲ ಅಲ್ಲ ಹೋಟ್ಲಿದೆ ಇಲ್ಯಾವ್ದೂ ಧರ್ಮಸ್ಥಳ ಆ ಕಡೆ ಸೈಡ್ ಇಲ್ಲೆಲ್ಲೂ ಊಟಗಳು ಹಾಕಲ್ಲ ಹಾಗಾಗಿ ಇಲ್ಲೆಲ್ಲೂ ಆ ಥರ ಧರ್ಮದೂಟಗಳು ಸಿಗಲ್ಲ ಸರ್ ಜಾಸ್ತಿ ಊಟ ಹಾಕಲ್ಲ ಓಕೆ ಸರ್ ಓಕೆ ಥ್ಯಾಂಕ್ ಯು